ಕಾನೂನು ಸಮಸ್ಯೆಗಳನ್ನು ಇತ್ತೀಚಿನ ದಿನದಲ್ಲಿ ನಿಭಾಯಿಸುವುದು ತುಂಬಾ ಕಷ್ಟವಾಗ್ತಾಯಿದೆ ಯಾಕಪ್ಪ ಅಂದರಿಲ್ಲಿ ಕಾನೂನು ದಾಖಲೆಗಳು ಅತ್ಯಮೂಲ್ಯವಾಗಿ ಕೊಡಲೇಬೇಕಾದಂತಹ ಇರುವುದರಿಂದ ಅವುಗಳನ್ನು ನಿಭಾಯಿಸುವುದು ತುಂಬಾ ಕಷ್ಟವಾದರೂ ಸಹ ಆದರೂ ಸಹ ಏನಾಗ್ತಾಯಿದೇಪ್ಪಾಂದ್ರೆ ಅನಿವಾರ್ಯ ಪರಿಸ್ಥಿತಿ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳನ್ನು ನಾವು ಕೊಡುವುದು ನಿಲ್ಲಿಸಲೇಬೇಕಾಗುತ್ತದೆ ಉದಾಹರಣೆಗೆ ಆಸ್ತಿಗೆ ಸಂಬಂಧಿಸಿದ ತಕರಾರುಗಳು ಆಸ್ತಿಗೆ ಸಂಬಂದ್ಸಿದ ತಕರಾರುಗಳನ್ನು ನಾವೇನಪ್ಪ ಅಂದರಿಲ್ಲಿ ನಾವು ಸೆಕರೇಟಿಗಳನ್ನು ನಾವು ಭೇಟಿಯಾಗಬೇಕಾಗುತ್ತದೆ ಕುಟುಂಬದ ವಿಚಾರಗಳಿಗೆ ಸಂಬಂಧಿಸಿದ ದಾಖಲೆಗಳಿಗೆ ನಾವು ಏನಪ್ಪ ಅಂದರಿಲ್ಲಿ ನಾವು ಯಾರನ್ನು ಭೇಟಿಯಾಗಬೇಕಪ್ಪ ಅಂದರಿಲ್ಲಿ ನಾವು ಗ್ರಾಮ ಸೇವಕರನ್ನು ಭೇಟಿಯಾಗ್ತೀವಿ ಸಂಬಳಕ್ಕೆ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಸಂಬಳಕ್ಕೆ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ನಾವು ಬ್ಯಾಂಕ್ ಅಧಿಕಾರಿಗಳು ಭ್ಯಾಂಕ್ ಅಧಿಕಾರಿಗಳನ್ನು ನಾವು ಭೇಟಿಯಾಗ್ತಾಯಿದ್ದೀವಿ ಮತ್ತು ಸಂಗತಿಗಳನ್ನು ಇವೆಲ್ಲವೂ ಸಂಗತಿಗಳನ್ನು ಸಹ ನಾವು ತಿಳಿಯುವುದು ಅತಿ ಹೆಚ್ಚಾಗಿ ಆಸ್ತಿಗೆ ಸಂಬಂಧಿಸಿದಂತೆ ಆಸ್ತಿಗೆ ಸಂಬಂಧಿಸಿದಂತೆ ರವಿನೋ ಅಧಿಕಾರಿಗಳು ರವಿನೋ ಅಧಿಕಾರಿಗಳನ್ನು ನಾವು ಭೇಟಿಯಾದ ಸಂದರ್ಭದಲ್ಲಿ ಅವರು ಹೆಚ್ಚು ಹೆಚ್ಚು ತಕರಾರುಗಳ ಸಮಸ್ಯೆಗಳನ್ನು ಸಹ ತಿಳಿಸಿದ್ದಾರೆ ಇವುಗಳಿಗೆ ನಾವು ಅಗತ್ಯ ದಾಖಲೆಗಳನ್ನು ಕೊಟ್ಟು ನಾವು ಆಸ್ತಿಗೆ ಸಂಬಂಧಿಸಿದಂತೆ ಅವುಗಳನ್ನು ಸಹ ನಾವು ಬಗೆಹರ್ಸ್ಕೊಂತೀವಿ ಮತ್ತು ಕುಟುಂಬದ ವಿಚಾರಗಳು ವಂಶವೃಕ್ಷ ವಂಶವೃಕ್ಷಕ್ಕೂ ಸಹ ನಾವು ರವಿನೋ ಅಧಿಕಾರಿಗಳನ್ನು ಭೇಟಿಯಾಗ್ತಾಯಿದ್ದೀವಿ ಇವುಗಳನ್ನೂ ಸಹ ನಾವು ಪಡಿಬೇಕಂದ್ರೆ ದಾಖಲೆಗಳನ್ನು ಪಡಿಬೇಕಂದ್ರೆ ಸಮಸ್ಯೆಗಳನ್ನು ಎದುರಿಸ್ತಾಯಿದೀವಿ ಸಂಬಳ ಮತ್ತು ಸಾಲಕ್ಕೆ ಸಂಬಂದ್ಸಂತ್ ಬ್ಯಾಂಕ್ ಅಧಿಕಾರಿಗಳಿಗೆ ಸಂಬಳಕ್ಕೆ ಮತ್ತು ಸಾಲಕ್ಕೆ ಸಂಬಂದ್ಸಂತೆ ಬ್ಯಾಂಕ್ ಅಧಿಕಾರಿಗಳಿಗೆ ಸಹ ನಾವು ಕೆಲವೊಂದು ದಾಖಲೆಗಳನ್ನು ಒದಗಿಸಿ ನಾವು ಅವುಗಳನ್ನ ಸಂಬಳ ಮತ್ತು ಸಾಲವನ್ನು ಸಹ ನಾವು ಪಡ್ಕೊಳೋತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ